ಅಲೋ ಹೌದು

ಏನಾಗಬೇಕಿತ್ತು ಕಿಲೋಮೀಟ್ರಿಗೆ ಹದಿನಾಲ್ಕು ರೂಪಾಯಿ

ಇದೆ ಇದೆ ಇದೆ ಇದೆ ನಮ್ಮದು ಐದು ಥರ ಗಾಡಿ ಇದೆ ಹಾಂ ಹ್ಞೂ ಯಾವಾಗ ಹೋಗೋದು ಅದು ಹ್ಞೂ ಹ್ಞೂ ಹ್ಞೂ ಹದಿಮೂರು ಹದಿಮೂರೂವರೆ ಆಗ್ತದೆ ನಡೀತದಾ ಇಲ್ಲ ಇಲ್ಲ ಇಲ್ಲ ಇಲ್ಲ ಹದಿನಾಲ್ಕು ಇತ್ತು ಹದಿಮೂರೂವರೆ ಮಾಡಾಗಿದೆ ಮತ್ತೂ ಕಡಿಮೆ ಆದರೆ ಪೂರೈಸೋದಿಲ್ಲ ನಮಗೆ ಹಾಂ ಸರಿ ಸರಿ ಸರಿ ಆಂ ಒಂದನೇ ತಾರೀಕಿಗಲಾ ಸರಿ ಸರಿ ಹ್ಞೂ ಮತ್ತೆ ಕಾಲ್ ಮತ್ತೆ ಕಾಲ್ ಮಾಡಿ ಆಂ ಎಷ್ಟು ಗಂಟೆಗೆ ಹೊರಡೋದದು ಸರಿ ಸರಿ ಸರಿ ಓಕೆ